ಕ್ಯಾರಮ್ಮು ಚಸ್ಸು ಲೂಡೋ ವೀಡಿಯೋ ಗೇಮು ಟೇಬಲ್ ಟೆನ್ನಿಸು ಕಾರ್ಡ್ಸು ಫಜಲ್ ಗೇಮ್ಸು ಹಾವು ಏಣಿ ಆಟ ಮತ್ತು ಮಾರ್ಬಲ್ಸ ಮತ್ತು ಟೇಬಲ್ ಟೆನ್ನಿಸು ಮತ್ತು ಬೀದರ್ದಾಗ ಅಟ್ಟಚಮ್ಮ ಅಂತಾಡ್ತಾರೆ ಇವೆಲ್ಲ ಒಳಾಂಗಣ ಆಟಗಳು